ನೃತ್ಯವು ಭಾರತದಲ್ಲಿ ಪ್ರಾಚೀನ ಮತ್ತು ಪ್ರಸಿದ್ಧವಾದ ಸಾಂಸ್ಕೃತಿಕ ಸಂಪ್ರದಾಯ ಆಗಿದೆ ದೇಶಾದ್ಯಂತ ಜಾನಪದ ನೃತ್ಯಗಳು ವಿಪುಲವಾಗಿ ಮತ್ತು ಹಬ್ಬಗಳು ಮತ್ತು ಮದುವೆಗಳಲ್ಲಿ ನೃತ್ಯ ಮಾಡುವ ಜನರು ದೊಡ್ಡ ಗುಂಪು ನೋಡ್ಬೋದು ಭಾರತೀಯ ಚಿತ್ರರಂಗದಲ್ಲಿ ಅಂದರೆ ಬಾಲಿವುಡ್ ನೃತ್ಯ ಮತ್ತು ಹಾಡುಗಳು ಹೆಚ್ಚು ವೈಶಿಷ್ಟ್ಯಗಳನ್ನು ಹೊಂದಿದೆ ಆದರೆ ಭಾರತೀಯ ನೃತ್ಯ ಅದರ ಬೆರಗುಗಳನ್ನು ಎಲ್ಲಿಂದ ಸೆಳೆಯುತ್ತದೆ ಭಾರತದ ಆರು ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ನಾವು ನೋಡ್ಬೋದು ಅದ್ರಲ್ಲಿ ಒಂದು ಅಂದರೆ ಭರತನಾಟ್ಯ ಭರತನಾಟ್ಯ ದಕ್ಷಿಣ ಭಾರತದಲ್ಲಿ ತಮಿಳ್ನಾಡಿನ ಒಂದು ನೃತ್ಯ ಇದು ಇದು ತನ್ನ ಮೂಲವನ್ನು ಪೌರಾಣಿಕ ಪುರೋಹಿತ ಭರತ ಬರೆದ ನಾಟ್ಯಶಾಸ್ತ್ರಕ್ಕೆ ಹಿಂದಿನ ರಂಗಭೂಮಿಯ ಕುರಿತಾಗಿ ಪ್ರಾಚೀನ ಗನ್ ಗ್ರಂಥ ಇದೆ ಇದರ ಬಗ್ಗೆ ಮೂಲತಃ ಮಳಿ ಮಹಿಳೆಯರಿಗೆ ದೇವಾಲಯದ ನೃತ್ಯ ಭರತನಾಟ್ಯವನ್ನು ಹೆಚ್ಚಾಗಿ ಹಿಂದೂ ಧಾರ್ಮಿಕ ಕಥೆಗಳು ಮತ್ತು ಭಕ್ತಿಗಳನ್ನ ವ್ಯಕ್ತಪಡಿಸೋಕ್ಕೆ ಬಳಸ್ತಾರೆ ಇಪ್ಪತ್ತನೇ ಶತಮಾನದವರೆಗೂ ಸಾರ್ವಜನಿಕ ವೇದಿಕೆಯಲ್ಲಿ ಇದ್ನ ಸಾಮಾನ್ಯವಾಗಿ ಕಾಣ್ತೀವಿ ನೃತ್ಯದ ಚಾಲನೆಗಳನ್ನು ಬಾಗಿದ ಕಾಲುಗಳಿಂದ ನಿರೂಪಿಸ್ತಾರೆ ಆದರೆ ಪಾದಗಳು ಲಯವನ್ನು ಉಳಿಸ್ಕೊಳ್ತದೆ ಕಥೆಗಳನ್ನು ಹೇಳಲು ಕೈಗಳನ್ನು ಮುದ್ರೆಗಳ ಸರಣಿಯಲ್ಲಿ ಅಥವಾ ಸಾಂಕೇತಿಕ ಕೈ ಸನ್ನೆಯನ್ನ ಬಳಸಿ ಭರತನಾಟ್ಯಾನ ಮಾಡ್ತಾರೆ ಮತ್ತು ಇನ್ನೊಂದು ಅದೇ ಥರ ಅಂದರೆ ಕಥಕ್ಕಲಿ ಕಥಕ್ಕಲಿಯು ನೈರುತ್ಯ ಭಾರತ ಅಂದರೆ ಕೇರಳ ರಾಜ್ಯ ಸುತ್ತಲೂ ಕಣ್ಣು ನೋಡ್ಬೋದು ಭರತನಾಟ್ಯಕ್ಕೆ ಕಥಕ್ಕಲಿಯು ಧಾರ್ಮಿಕ ನೃತ್ಯ ಇದು ಇದು ರಾಮಾಯಣ ಮತ್ತು ಶೈವ ಸಂಪ್ರದಾಯಗಳಿಂದ ಕಥೆಗಳಿಂದ ಸ್ಪೂರ್ತಿ ಪಡೆದಿದೆ ಕಥಕ್ಕಲಿ ಸಾಂಪ್ರದಾಯಿಕವಾಗಿ ಹುಡುಗರು ಮತ್ತು ಪುರುಷರು ಸ್ತ್ರೀ ಪಾತ್ರ ಪಾತ್ರಗಳು ಸಹ ನಿರ್ವಹಿಸ್ತಾರೆ ವೇಷಭೂಷಣಗಳು ಮತ್ತು ಮೇಕಪ್ ವಿಶೇಷವಾಗಿ ವಿಸ್ತಾರಿಸ್ತಾರೆ ಮುಖಗಳನ್ನ ಚಿತ್ರಿಸಿದ ಮುಖವಾಡಗಳು ಮತ್ತು ಅಗಾಧವಾದ ಶಿರಸ್ತ್ರಾಣಗಳಿಂದ ಕಾಣುವಂತೆ ಮಾಡ್ತಾರೆ ಮತ್ತು ಇನ್ನೊಂದು ತರಹದ ನೃತ್ಯ ಅಂದರೆ ಕಥಕ್ಕಲಿ ಉತ್ತರ ಭಾರತದ ನೃತ್ಯ ಕಥಕ್ ಸಾಮಾನ್ಯವಾಗಿ ಪ್ರೀತಿಯ ನೃತ್ಯ ಆಗಿದೆ ಇದನ್ನು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ನಿರ್ವಹಿಸ್ತಾರೆ ಚಾಲನೆಗಳು ಕಣಕಾಲುಗಳ ಸುತ್ತಲೂ ಧರಿಸುವ ಘಂಟೆ ಮತ್ತು ಸಾಮಾನ್ಯವಾಗಿ ದೇಹ ಭಾಷೆಯಿಂದ ಇದು ಅಳವಡಿಸಿಕೊಳ್ತಾರೆ ನೃತ್ಯ ಹಾಡು ಮತ್ತು ನಾಟಕದ ಮಿಶ್ರವನ್ನು ಬಳಸಿ ವೃತ್ತಿಪರ ಕಥೆಗಾರರು ಕಥೆಗಳಿಂದ ಇದನ್ನ ಹುಟ್ಟುಹಾಕಿದ್ದಾರೆ ಇತರ ಭಾರತೀಯ ನೃತ್ಯಗಳಂತೆ ಇದು ದೇವಸ್ಥಾನದಲ್ಲಿ ನೃತ್ಯವಾಗಿ ಪ್ರಾರಂಭ ಆಯಿತು ಆದರೆ ಶೀಘ್ರದಲ್ಲೇ ಆಡಳಿತ ಮನೆಯ ನ್ಯಾಲ ನ್ಯಾಯಾಲಯಗಳಿಗೆ ಸ್ಥಳಾಂತರಗೊಳ್ತು ಮತ್ತು ಮಣಿಪುರಿ ಮಣಿಪುರಿಯು ಈಶಾನ್ಯ ಭಾರತ ಅಂದ್ರೆ ಮಣಿಪುರದಿಂದ ಬಂದಿದ್ದು ಇದು ಆ ರಾಜ್ಯದ ಜಾನಪದ ಸಂಪ್ರದಾಯಗಳು ಮತ್ತು ಆಚರಣೆಗಳಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ ಮತ್ತು ಆಗಾಕ್ಕೆ ಕೃಷ್ಣ ದೇವರ ಜೀವನದ ದೃಶ್ಯನ ಚಿತ್ರಿಸುತ್ತೆ ಇದು ಇತರ ಕೆಲವು ಹೆಚ್ಚು ಲಯಬದ್ಧ ನೃತ್ಯಗಳಿಂದ ಇದು ಭಿನ್ನವಾಗಿದೆ ಮಣಿಪುರಿ ನಯವಾದ ಮತ್ತು ಆಕರ್ಷಕವಾದ ಚಲನೆಯಿಂದ ನಿರೂಪಿಸಲ್ಪಟ್ಟಿದೆ ಸ್ತ್ರೀ ಪಾತ್ರಗಳು ವಿಶೇಷವಾಗಿ ತೋಳುಗಳು ಮತ್ತು ಕೈಗಳಲ್ಲಿ ದ್ರವವಾಗಿರುತ್ತೆ ಆದರೆ ಪುರುಷ ಪಾತ್ರಗಳು ಹೆಚ್ಚು ವ್ಯಕ್ತಿಯುತ ಚಲನೆಯನ್ನ ಹೊಂದಿರುತ್ತೆ ನೃತ್ಯವು ನಿರೂಪಣ ಪಯಣ ಮತ್ತು ಕೋಲಾರ ಗಾಯನಗಳಿಂದ ಕೂಡಿರುತ್ತೆ ಕೂಚಿಪುಡಿ ಇ ಇದನ್ನು ನಾವು ಕೂಚಿಪುಡಿ ನೃತ್ಯ ಗಾಯನ ಎರಡರಲ್ಲೂ ಪ್ರತಿಭೆಯ ಅಗತ್ಯ ಇರುತ್ತೆ ಆಗ್ನೇಯ ಭಾರತ ಅಂದರೆ ಆಂಧ್ರ ಪ್ರದೇಶ ರಾಜ್ಯದ ಈ ನೃತ್ಯವು ಔಪಚಾರಿಕವಾದ ಹಾಡು ನೃತ್ಯ ಪರಿಚಯ ಪವಿತ್ರ ನೀರನ್ನು ಚಿಮುಕಿಸುವುದು ಮತ್ತು ಧೂಪವನ್ನು ಸುಡುವುದು ದೇವರುಗಳ ಆವಾಹನೆಯೊಂದಿಗೆ ಹೆಚ್ಚು ಧಾರ್ಮಿಕ ಆಗಿದೆ ಸಾಂಪ್ರದಾಯಿಕ ನೃತ್ಯವನ್ನು ಪುರುಷರು ಪ್ರದರ್ಶಿಸ್ತಾರೆ ಸ್ತ್ರೀ ಪಾತ್ರಗಳು ಸಹ ಈಗ ಇದನ್ನು ಪ್ರಧಾನವಾಗಿ ಮಹಿಳೆಯರು ಪ್ರದರ್ಶಿಸ್ತಾರೆ ಒಡಿಸ್ಸಿ ಒಡಿಸ್ಸಿ ಪೂರ್ವ ಭಾರತದಲ್ಲಿ ಒಡಿಸ್ಸಾಗೆ ಸ್ಥಳೀಯವಾಗಿದೆ ಇದು ಪ್ರಧಾನವಾಗಿ ಮಹಿಳೆಯರಿಗೆ ನೃತ್ಯವಾಗಿದ್ದು ದೇವಾಲಯ ಶಿಲ್ಪ ಕಂಡು ಬರುತ್ತೆ ಹೀಗೆ ನಾವು ಹಲವಾರು ನೃತ್ಯಗಳನ್ನ ನೋಡಿದ್ವಿ ಮತ್ತು ತುಂಬ ಜನಪ್ರಿಯ ನೃತ್ಯಗಾರರು ಅಂದರೆ ಬ್ರಿಜ್ಮೋಹನ್ ಮಿಶ್ರಾ ಅಂತ ಇವರು ಪಂಡಿತ್ ಬಿರ್ಜು ಮಹಾಜನ್ ಅಂತಾನೆ ಕರೆಯಲ್ಪಡ್ತಾರೆ ಇವರು ಫೆಬ್ರವರಿ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕಥಕ್ ನೃತ್ಯಗಾರರ ಕುಟುಂಬದಲ್ಲಿ ಜನಿಸ್ತಾರೆ ಇವರು ಬರೀ ದೇಶ ಅಲ್ಲ ಪ್ರಪಂಚದೆಲ್ಲೆಡೆ ತುಂಬ ಹೆಸ್ರನ್ನ ಗಳ್ಸಿದ್ದಾರೆ ಕಥಕ್ ಡ್ಯಾನ್ಸಲ್ಲಿ